ಒಂದು ದಿನದಲ್ಲಿ ಎಷ್ಟು ಸಮಯವನ್ನು ನೀವು ಗಾಯನಕ್ಕಾಗಿ ಮೀಸಲಾಗಿಟ್ಟಿರುವಿರಿ ಹಾಡುಗಳನ್ನು ನೀವು ಹೇಗೆ ಕಲಿಯುತ್ತೀರಿ ಎಂಬ ಪ್ರಶ್ನೆಯನ್ನು ಕೂಡ ನೀವು ಕೇಳಿದ್ದೀರ ಒಂದು ದಿನದಲ್ಲಿ ನಾವು ಒಂದು ತಾಸು ಮತ್ತು ಸಮಯವನ್ನು ಗಾಯನಕ್ಕಾಗಿ ಮೀಸಲಾಗಿ ಇಟ್ಟಿದ್ದೀವಿ ಹಾಡುಗಳು ನಾವು ಕಲಿಯೋದು ನಮ್ಮ ಫೋನ್ ಮೊಬೈಲ್ ಫೋನ್ನಲ್ಲಿ ನಮಗೆ ಇಷ್ಟವಾದಂಥ ಹಾಡನ್ನು ಪದೇ ಪದೇ ಕೇಳಿ ಕಲಿಯುವ ಒಂದು ಹವ್ಯಾಸ ಕೂಡ ಇದೆ ಒಂದು ಗಾಯನ ಎಂಬುದು ಮನಸ್ಸಿಗೆ ಹತ್ತಿರವಾದಂಥ ಒಂದು ಹಿತವಾದಂತಹ ಒಂದು ಅಂಶ ಅಂತ ನಾವು ಹೇಳೋಕ್ಕಿಷ್ಟಪಡ್ತೀನಿ ಯಾಕೆಂತಂದ್ರೆ ಈ ಗಾಯನದಿಂದ ಎಷ್ಟೋ ನೊಂದ ಮನಸನ್ನು ಹಗುರವಾಗಿಡಿಸಲು ಸಾಧ್ಯ ಅಂತ ನಾನು ಹೇಳ್ತೇನೆ ಹಾಡುಗಳನ್ನು ಕಲಿಬೇಕು ಅಂದರೆ ನಮಗೆ ಆ ಹಾಡಿನ ಬಗ್ಗೆ ಆಳವಾದಂತಹ ಒಂದು ಆಲಿಸುವಿಕೆಯ ಕೊಳ ಇರಬೇಕು ಹಾಗಾದ್ರೆ ಮಾತ್ರ ಹಾಡನ್ನು ಕಲಿಯಲು ನಮಗೆ ಸುಲಭ ಮಾರ್ಗ ಸಿಗುತ್ತದೆ ಅದರಲ್ಲಿ ನಾವು ತಾಳ ಲಯ ಬದ್ಧವಾದಂತಹ ಒಂದು ಗಾಯನವನ್ನು ಕೇಳಿದಾಗ ಮನಸ್ಸು ತುಂಬ ನಮ್ಮನ್ನು ಹತ್ತಿರವಾಗಿ ಸೆಳೆಯೋಕ್ಕೆ ಸಾಧ್ಯ ಹಾಗಾಗಿ ಒಂದು ದಿನದಲ್ಲಿ ನಾನು ಒಂದು ತಾಸು ಗಾಯನಕ್ಕಾಗಿ ಮೀಸಲಾಟ್ಟಿದ್ದೇನೆ ಹಾಡುಗಳನ್ನು ಕಲಿಯಲು ನನ್ನ ಮೊಬೈಲ್ ಫೋನನ್ನು ಕೂಡ ಬಳಸುತ್ತಿದ್ದೇನೆ